ನಾನು ಭೇಟಿ ನೀಡಿರುವ ಸ್ಥಳದಲ್ಲಿ ನನ್ನ ಮೆಚ್ಚಿನ ಸ್ಥಳ ಕಬ್ಬಾಳಮ್ಮ ದೇವಸ್ಥಾನ ಈ ದೇವಸ್ಥಾನ ಕನಕಪುರ ತಾಲೂಕಿನಲ್ಲಿದೆ ಕಬ್ಬಾಳು ಎಂಬ ಊರಿನ ದೇವಸ್ಥಾನವಿದು ನನಗೆ ಈ ದೇವಸ್ಥಾನ ಯಾಕಿಷ್ಟ ಅಂದರೆ ಇದು ಒಂದು ಶಕ್ತಿಯುತ ದೇವಸ್ಥಾನ ಅಮ್ಮನೋರ ದೇವಸ್ಥಾನ ಕಬ್ಬಾಳಮ್ಮ ನಾನು ಇವತ್ವರೆಗೂ ಏನು ಕೇಳಿದರೂ ಎಲ್ಲಾದನ್ನೂ ಈಡೇರೊ ಹಾಗೆ ಮಾಡಿದ್ದಾರೆ ನನಗೆ ಈ ದೇವಸ್ಥಾನ ಯಾಕಿಷ್ಟ ಅಂದರೆ ಅಲ್ಲಿನ ಇತಿಹಾಸದ ಕಥೆ ಆ ಅಮ್ಮನಿಗೆ ಮಕ್ಕಳು ಅಂದರೆ ತುಂಬಾ ಇಷ್ಟ ಇದನ್ನ ಹೇಳೋದಕ್ಕೆ ಒಂದು ಕಥೆ ಇದೆ ಬೇರೆ ಊರಲ್ಲಿ ಕಬ್ಬಾಳಮ್ಮ ಮತ್ತು ಅವ್ರ ಗಂಡ ವಾಸವಾಗಿರ್ತಾರೆ ಅವರಿಗೆ ತುಂಬ ವರ್ಷ ಆದರೂ ಮಕ್ಳು ಇರೋಲ್ಲ ಆದರೆ ಅಮ್ಮನಿಗೆ ಮಕ್ಕಳು ಅಂದರೆ ತುಂಬಾ ಇಷ್ಟ ಮಕ್ಕಳಾಗ್ದಿರೋ ಕಾರಣ ದಿನಾ ಕೊರಗ್ತಿರ್ತಾಳೆ ಒಂದು ದಿನ ತಂಗಿ ಅವರ ತಂಗಿ ಬೇರೆ ಊರಲ್ಲಿ ಇರ್ತಾರೆ ಆ ಮಕ್ಕಳನ್ನ ಆ ತಂಗಿಗೆ ಮಕ್ಳು ಇರ್ತವೆ ಆ ಮಕ್ಕಳನ್ನ ನೋಡಬೇಕು ಅಂತ ಅವ್ರ ಊರಿಗೆ ಹೋಗೋಣ ಅಂದುಬಿಟ್ಟು ತಿಂಡಿ ಪದಾರ್ಥಗಳು ತಿನಿಸುಗಳು ಆಟಿಕೆಗಳನ್ನ ತಗೊಂಡು ಅವರ ತಂಗಿಯ ಊರಿಗೆ ಹೋಗ್ತಾಳೆ ಅವ್ರ ತಂಗಿ ಹೆಸರು ಬಿಸ್ಲಮ್ಮ ಬಿಸ್ಲಮ್ಮನ ಊರಲ್ಲಿ ಆ ತಾಯಿ ಅವ್ರ ಪಕ್ಕದ ಮನೆ ಅವರ ಅಂಗಳದಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಾಳೆ ಯಾವಾಗ ಕಬ್ಬಾಳಮ್ಮ ಬರ್ತಿದ್ದಾಳೆ ಅಂತ ಗೊತ್ತಾಗುತ್ತೆ ಅವ್ಳನ್ನ ಬರ್ತಿರೋದನ್ನು ರೋಡ್ ರಸ್ತೆ ಮೇಲೆ ಅವ್ಳು ಬರ್ತಿರೋದನ್ನ ನೋಡಿ ಬಿಸ್ಲಮ್ಮ ಅವ್ರ ಮಕ್ಕಳು ಈಚೆ ಕಡೆ ಆಟ ಆಡ್ತಿರ್ತಾರೆ ಅವರಿಗೆ ಐದರಿಂದ ಆರು ಮಕ್ಕಳಿರ್ತವೆ ಎಲ್ಲ ಮಕ್ಕಳನ್ನು ಕರ್ಕೊಂಡೋಗಿ ಮನೆಲ್ಲಿ ಒಂದು ಈ ಮಂಕರಿಯ ಅಡಿಯಲ್ಲಿ ಬಚ್ಚಿಡ್ತಾಳೆ ಎಲ್ಲ ಮಕ್ಳನ್ನೂ ಹೇಳ್ತಾಳೆ ನಾನು ಕರಿಯೋ ತನಕ ಯಾರೂ ಹೊರಗಡೆ ಬರಬಾರ್ದು ಎಲ್ಲರೂ ಒಳಗಡೆಯೇ ಇರಬೇಕು ಇದು ನನ್ನ ಅಪ್ಪಣೆ ಅಂತ ಎಲ್ಲ ಮಕ್ಕಳು ಒಪ್ಕೋತಾವೆ ಆದರೆ ಒಬ್ಬ ಮಗ ಮಾತ್ರ ದೊಡ್ಡಮ್ಮ ಬಂದಿದ್ದಾರೆ ನಾನು ಅವ್ರ ಹತ್ರ ಹೋಗಬೇಕು ಅಂತ ಓಡೋಗ್ತಾನೆ ಆ ಹುಡುಗನ್ನ ಹಿಡ್ಯೋಕ್ಕೆ ಆಗಲ್ಲ ಆದರೆ ಮಿಕ್ಕ ಐದು ಜನ ಮಂಕರಿ ಅಡಿಯಲ್ಲಿ ಇರ್ತಾರೆ ಮಂಕರಿಯಲ್ಲಿ ಬಚ್ಚಿಟ್ಟು ಹೊರಗೆ ಬಂದ ತಕ್ಷಣ ಕಬ್ಬಾಳಮ್ಮ ಅಲ್ಲಿರ್ತಾಳೆ ಕಬ್ಬಾಳಮ್ಮ ಕೇಳ್ತಾಳೆ ನಾನು ಊರಿಂದ ಮಕ್ಳನ್ನ ನೋಡೊದಕ್ಕಂತ ಬಂದಿದ್ದೀನಿ ಸ್ವಲ್ಪ ಮಕ್ಕಳನ್ನ ಕರೀತಿಯಾ ನಾನು ಅವರನ್ನ ನೋಡಿಕೊಂಡು ಇವತ್ತೇ ಹಿಂದಿರುಗಬೇಕು ಅಂತ ಅವರಿಗೋಸ್ಕರ ತಿಂಡಿಗಳು ಆಟಿಕೆಗಳನ್ನ ತಂದಿದ್ದೀನಿ ಅವರಿಗೆ ಇದನ್ನೆಲ್ಲ ಕೊಟ್ಟು ಮಕ್ಕಳನ್ನೆಲ್ಲ ನೋಡಿಕೊಂಡು ನಾನಿವತ್ತು ಹೋಗ್ತೀನಿ ವಾಪಸ್ ನನ್ನ ಊರಿಗೆ ಹೋಗ್ತೀನಿ ಅಂತ ಹೇಳ್ತಾಳೆ ಆದರೆ ಬಿಸ್ಲಮ್ಮ ಇಲ್ಲ ಮಕ್ಕಳೇ ಇಲ್ಲಿಲ್ಲ ಎಲ್ಲ ಮಕ್ಕಳು ಹೊರಗಡೆ ಆಟ ಆಡಕ್ಕೆ ಹೋಗಿದ್ದಾವೆ ಕೆಲವು ಮಕ್ಕಳು ಅವರ ಸಂಬಂಧಿಕರ ಮನೆಗೆ ಹೋಗಿದ್ದಾವೆ ಇವತ್ತು ನನ್ನ ಮನೆಯಲ್ಲಿ ಈಗ ಯಾವುದೇ ಮಕ್ಕಳಿಲ್ಲ ಅಂತ ಸರಿ ಅಂದ್ಬಿಟ್ಟು ಕಬ್ಬಾಳಮ್ಮ ಕೇಳ್ತಾಳೆ ಹಾಗಿದ್ದರೆ ಮಂಕರಿ ಕೆಳಗಡೆ ಏನೋ ಇದೆಯಲ್ಲವಾ ಏನು ಅದು ಏನು ಡಬ್ಬ ಹಾಕಿದ್ದೀಯಾ ಏನನ್ನು ಹಾಕಿ ಹೊರ ಹಾಕಿದ್ದೀಯಾ ಇದ್ರ ಮಂಕರಿ ಕೆಳಗಡೆ ಅಂತ ಕಬ್ಬಾಳಮ್ಮ ಬಿಸ್ಲಮ್ಮ ಅವ್ರ ತಂಗಿಗೆ ಕೇಳ್ತಾಳೆ ಆವಾಗ ಬಿಸ್ಲಮ್ಮ ಹೇಳ್ತಾಳೆ ಅವೆಲ್ಲ ಬರೀ ಕಲ್ಲುಗಳು ಕಲ್ಲುಗಳನ್ನ ಇಟ್ಟಿದ್ದೀನಿ ಮಂಕರಿ ಕೆಳಗಡೆ ಈ ಹೊರಗಡೆ ಗೂಟ ನೆಡ್ತಾರಲ್ಲ ಹಸು ಕಟ್ಟೋಕ್ಕೆ ಕಲ್ಲುಗಳು ಆ ಥರ ಕಲ್ಲುಗಳವು ಅದು ತರಿಸಿ ಸಂತೆಯಿಂದ ತರಿಸಿಟ್ಟಿದ್ದೀನಿ ಅಂತ ಆಮೇಲೆ ಕಬ್ಬಾಳಮ್ಮ ಕೇಳ್ತಾಳೆ ಎಲ್ಲಿ ಮಿಕ್ಕಿರೋ ಮಕ್ಕಳು ಅಂತ ನಿನ್ನ ಗಂಡ ಎಲ್ಲಿ ಅಂತ ಕಬ್ಬಾಳಮ್ಮನಿಗೆ ಬಿಸ್ಲಮ್ಮ ಕೇಳ್ತಾಳೆ ಆಗ ಕಬ್ಬಾಳಮ್ಮ ನನ್ನ ಗಂಡ ಸಂತೆಗೆ ಹೋಗಿದ್ದಾರೆ ಮಾರುಕಟ್ಟೆಗೆ ಹೋಗಿದ್ದಾರೆ ನಾನು ಅವರು ವಾಪಸ್ ಮಾರುಕಟ್ಟೆಯಿಂದ ಬರುವಷ್ಟು ಹೊತ್ತಿಗೆ ನಾನು ಅವ್ರನ್ನ ಅವು ನೋಡೋಕ್ಕೆ ಹೋಗಬೇಕು ಅದಕ್ಕೆ ಬೇಗ ಮಕ್ಕಳನ್ನ ತೋರ್ಸಿಬಿಡು ನಾನು ಹೋಗಿಬಿಡ್ತೀನಿ ಅಂತ ಹೇಳ್ತಾಳೆ ಆದರೆ ಬಿಸ್ಲಮ್ಮ ಏನೇ ಹೇಳಿದರೂ ಇಲ್ಲ ಮಕ್ಕಳು ಮನೆಯಲ್ಲಿಲ್ಲ ಎಲ್ಲ ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ತಾಳೆ ಇದರಿಂದ ಕೋಪಗೊಂಡ ಕಬ್ಬಾಳಮ್ಮ ಓಹ್ ಹೌದಾ ಮಂಕರಿ ಅಡಿ ಇರೋದು ಬರೀ ಕಲ್ಲುಗಳೇನಾ ಅಂತ ಕೇಳ್ತಾಳೆ ಅದಕ್ಕೆ ಬಿಸ್ಲಮ್ಮ ಹೌದಮ್ಮ ಕಲ್ಲುಗಳಿದ್ದಾವೆ ಅಂತ ಹೇಳಿದಾಗ ಕಬ್ಬಾಳಮ್ಮ ಕೋಪಗೊಂಡು ಸರಿ ಹಾಗಿದ್ದರೆ ಮಂಕರಿ ಅಡಿ ಏನೇನು ಇದೆಯೋ ಎಲ್ಲ ಕಲ್ಲುಗಳೇ ಆಗಿ ಹೋಗ್ಲಿ ಅಂತ ಶಾಪ ಮಾಡ್ತಾಳೆ ಈ ಶಾಪಕ್ಕೆ ಗುರಿಯಾದ ಆ ಐದೂ ಮಕ್ಕಳು ಕಲ್ಲಾಗಿ ಅಲ್ಲೇ ಉಳಿದು ಬಿಡ್ತವೆ ಆದರೆ ಆಮೇಲೆ ಬಿಸ್ಲಮ್ಮ ಮಂಕರಿ ತೆಗ್ದು ನೋಡಿದರೆ ಅಲ್ಲಿ ಇದ್ದ ಐದೂ ಜನ ಮಕ್ಕಳು ಐದು ಕಲ್ಲಾಗಿ ಹೋಗಿ ಬಿಟ್ಟಿರ್ತವೆ ಇದರಿಂದ ತುಂಬ ದುಃಖಿತಳಾದ ಬಿಸ್ಲಮ್ಮ ಕಬ್ಬಾಳಮ್ಮನ ಹತ್ರ ಕ್ಷಮೆ ಕೇಳ್ತಾಳೆ ಅಮ್ಮ ತಪ್ಪಾಯಿತು ಅಕ್ಕ ನೀನು ನಿನ್ನ ಮಾತಿಗೆ ನಾನು ಸರಿದೂಗಲಿಲ್ಲ ನಿನಗೆ ಮಕ್ಕಳನ್ನ ತೋರಿಸಲಿಲ್ಲ ಆದರೆ ಈ ಥರ ಆಗತ್ತೆ ಅಂತ ನಾನು ಯೋಚಿಸಿರಲಿಲ್ಲ ತಪ್ಪಾಯಿತು ನಿನಗೆ ಮಕ್ಳನ್ನ ನಾನು ತೋರಿಸ್ತೀನಿ ಮಕ್ಕಳನ್ನ ಫಸ್ಟ್ ಹೇಗಿದ್ವೋ ಮುಂಚೆ ಹೇಗಿದ್ವೋ ಹಾಗೇ ಮಾಡಿಬಿಡು ದಯವಿಟ್ಟು ಹಾಗೆ ಮಾಡು ಅಂತ ಕೇಳ್ಕೋತಾಳೆ ಬೇಡ್ಕೋತಾಳೆ ಅಳ್ತಾಳೆ ಆದರೆ ಕಬ್ಬಾಳಮ್ಮ ಹೇಳ್ತಾಳೆ ಒಂದು ಸರ್ತಿ ಶಪಥ ಮಾಡಿದ ಮೇಲೆ ಅದನ್ನು ಹಿಂತಿರ್ಗ್ಸ್ಕೋಳಕ್ಕೆ ಆಗೋದೇ ಇಲ್ಲ ಅದಕ್ಕೆ ಈ ಮಕ್ಕಳುಗಳು ನಾನು ಏನೇ ಮಾಡಿದರೂ ಅಥವಾ ಯಾರೇ ಬಂದರೂ ಇವು ಕಲ್ಲಾಗೇ ಇರ್ತವೆ ಇವು ಮುಂಚಿತ್ನಾನಾಗೇ ಆಗೋದಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಕಬ್ಬಾಳಮ್ಮ ಹೋಗ್ತಾಳೆ ಹೋಗ್ಬೇಕಂದ್ರೆ ಆಟ ಆಡೋಕ್ಕೆ ದೊಡ್ಡಮ್ಮ ಬಂದ್ಳು ಅಂತ ವಾಪಸ್ ಓಡೋಗಿತ್ತಲ್ಲ ಮಗು ಆರನೇ ಮಗು ಆ ಮಗು ವಾಪಸ್ ದೊಡ್ಡಮ್ಮ ಹತ್ರ ಬರ್ತಾನೆ ಆ ಮಗು ಹೆಸರೇ ಬಿಸ್ ಇದು ಸಿಡೀರಣ್ಣ ಅಂತ ಈ ಊರಿಗೆ ಸಿಡೀರಣ್ಣ ಅಂತ ಯಾಕೆ ಹೆಸ್ರಿಡ್ತಾರೆ ಅಂದರೆ ಅವನು ಓಡಿ ಬಂದಾಗ ಕಬ್ಬಾಳಮ್ಮನ ಹತ್ರ ಬಂದು ದೊಡ್ಡಮ್ಮ ದೊಡ್ಡಮ್ಮ ಅಂತ ಪ್ರೀತಿಯಿಂದ ಮಾತಾಡ್ತಾನೆ ಅದರಿಂದ ತುಂಬ ಖುಷಿಯಾದ ಕಬ್ಬಾಳಮ್ಮ ಅವನಿಗೆ ನೀನು ದೊಡ್ಡಮ್ಮನ ಮಗ ಅಂದರೆ ನಾನು ನಿನ್ನ ದೊಡ್ಡಮ್ಮ ನೀನು ನನ್ನ ಮಗ ನನಗೆ ಮಗನಾಗಿ ನೀನು ಪ್ರತಿ ವರ್ಷ ನನ್ನನ್ನು ನೋಡೋದಕ್ಕೆ ನನ್ನ ಊರಾದ ಕಬ್ಬಾಳಿಗೆ ಬರಬೇಕು ವರ್ಷಕ್ಕೆ ಒಂದು ಸರ್ತಿ ನೀನು ನಾನು ಇರುವ ಸ್ಥಳಕ್ಕೆ ಬಂದು ನನ್ನನ್ನು ನೋಡಿ ನನ್ನ ಊರಲ್ಲಿ ಸಿಡಿ ಹಬ್ಬ ಆಡಬೇಕು ಅಂದರೆ ಸಿಡಿ ಅನ್ನೋದು ಕಬ್ಬಾಳಿನಲ್ಲಿ ಹಾಗೂ ಅಕ್ಕಪಕ್ಕ ಊರಿನಲ್ಲಿ ಮಾಡುವಂತಹ ಸಾಂಪ್ರದಾಯಿಕ ಕಾರ್ಯಕ್ರಮ ಇದರಲ್ಲಿ ನೀನು ಭಾಗವಹಿಸಿ ನೀನೂ ಸಿಡಿ ಆಡಬೇಕು ಹಾಗೂ ನಿನ್ನ ಹೆಸರಿನಲ್ಲಿ ಎಷ್ಟೋ ಜನ ಮಕ್ಕಳು ದೊಡ್ದವರು ಸಿಡಿ ಆಡಿ ಅವರ ಹರಕೆಯನ್ನು ತೀರಿಸಿಕೊಳ್ಳಬಹುದು ಎಂದು ವರ ನೀಡುತ್ತಾಳೆ ಹೀಗೇ ಕಾಲ ನಡೆಯುತ್ತದೆ ಕಬ್ಬಾಳಮ್ಮ ತುಂಬ ಕೋಪಿಷ್ಠೆ ಆದರೂ ಮನಸ್ಸಿನಲ್ಲಿ ಮಗುವಿನಂಥ ತಾಯಿ ಮಕ್ಕಳು ಏನೇ ಕೇಳಿದರೂ ಇಲ್ಲ ಎಂದು ಯಾವತ್ತೂ ಹೇಳಲಿಲ್ಲ ಅವಳು ಎಲ್ಲರನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ತಾಳೆ ಕೆ ಬೇಡಿದವರ ವರವನ್ನು ತಕ್ಷಣ ಕೊಟ್ಟು ತನ್ನ ಭಕ್ತರನ್ನು ಸಾಕಿ ಸಲಹುತ್ತಾಳೆ ಹಾಗೂ ಕಬ್ಬಾಳಿನಲ್ಲಿ ಸಾಂಪ್ರದಾಯಿಕವಾಗಿ ಮಟ್ಟನ್ ಅಥವಾ ಚಿಕ್ಕನ್ ಅಂದರೆ ಮಾಂಸ ಊಟನ ಹಾಕಿಸ್ತಾರೆ ಅದು ಕೆಲವರು ಮಾಡಿಕೊಂಡಿರುವ ಹರಕೆಯಾಗಿರುತ್ತದೆ ತಾಯಿಗೆ ಬಲಿ ನೀಡಿ ತಮ್ಮ ವರವನ್ನು ನೀಡಿದ್ದಕ್ಕೆ ಧನ್ಯವಾದಗಳನ್ನು ತೋರಿಸಿ ಕೃತಜ್ಞವಾಗಿರುವ ಜನರಿರ್ತಾರೆ ತಾಯಿಗೆ ಅಂಥ ಪ್ರೀತಿ ತೋರಿಸುವ ಮಕ್ಕಳೆಂದರೆ ತುಂಬ ಇಷ್ಟ ಕಷ್ಟ ಬಂದಾಗ ಮಾತ್ರ ತನ್ನಲ್ಲಿ ಬಂದು ಸುಖ ಬಂದಾಗ ತನ್ನನ್ನು ಮರೆತವರನ್ನು ತಾಯಿ ಎಂದಿಗೂ ಕ್ಷಮಿಸುವುದಿಲ್ಲ ತಾಯಿ ಪ್ರೀತಿ ಕೊ ಪ್ರೀತಿಯಿಂದ ಭಕ್ತಿಯಿಂದ ನೋಡುವ ಜನರನ್ನು ಅಥವಾ ಭಕ್ತರನ್ನು ತುಂಬ ಪ್ರೀತಿಯಿಂದ ನೋಡುತ್ತಾಳೆ ಆದ್ದರಿಂದ ನನಗೆ ಕಬ್ಬಾಳಮ್ಮ ಎಂದರೆ ತುಂಬ ಇಷ್ಟ ಸಾಯಿ ತಾಯಿ ಕಬ್ಬಾಳಿ ನಿಮಗೂ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ